ನಮಗೆ ಬಟ್ಟೆ ಬೇಕಾಗಿತ್ತು ಚೂಡಿದಾರ್ ಗಣೇಶ ಹಬ್ಬಕ್ಕೋಸ್ಕರ ಯಾವುದಾದ್ರು ಹೊಸದು ಚೂಡಿದಾರ್ಗಳು ಬಂದಿದವಾ ನೀಲಿ ಕಲ ನೀಲಿ ಕಲರ್ದು ನಾಲ್ಕು ಪೀಸ್ದು ಚೂಡಿದಾರ್ ಇದ್ದರೆ ಕೊಡ್ತಿ ತೋರಿಸ್ತೀರಾ ಔ ಮತ್ತು ಬೇರೆ ಯಾವ ಯಾವ ಕಲರಲ್ಲಿದೆ

ಹೌದಾ ಇದು ಕರಿ ಬಣ್ಣದ್ದು ಏನೂ ಬೇಡ ಈ ಥರದ್ದು ಕೇಸರಿ ಕಲರಲ್ಲಿ ಯಾವ್ದು ಯಾವ ಥರದ್ದು ಬಟ್ಟೆ ಇದೆ ತೋರ್ಸ್ತೀರಾ

ಈಗ ಗಣೇಶ ಹಬ್ಬಕ್ಕ ಎಲ್ಲರೂ ಕೇಸರಿ ಬಣ್ಣ ಜಾಸ್ತಿ ಹಾಕ್ತಾರೆ ಅಲ್ಲವಾ ಕೇಸರಿ ಕಲರ್ದೆ ತೋರಿಸ್ರಿ ಅದರಲ್ಲಿ ಮತ್ತು ಗಣೇಶಂದು ಏನಾದರೂ ಅಚ್ಚು ಇರ್ತ ಅಚ್ಚು ಇರ್ತಕ್ಕಂಥದ್ದು ಇದ್ದರೆ ತೋರಿಸು ನಾಲ್ಕು ನಾಲ್ಕು ಪೀಸ್ ಇದೆನಾ

ಹಾಂ ಎ ಎಷ್ಟು ಆಗ್ಬೋದು ಇದಕ್ಕೆ ದುಡ್ಡು

ಅಮೌಂಟ್ ಎಷ್ಟು ಆಗ್ತದೆ ಹಾಂ ಒನ್ ಪೀಸಿಗೆ ಐದು ಸಾವಿರನಾ ಹಾಂ ಸರಿ ರಿ

ಓ ಸರಿ ಹಾಗಾದ್ರೆ ನಮಗೆ ಇದೇ ಕೊಟ್ಟುಬಿಡಿ ಹಾಂ ಮತ್ತೇನೂ ಬೇಡ ಹಾಂ ಬೇಡ ಬೇಡ

ಹಾಂ ಸರಿ ಆಯಿತು ಈಗ ಇದನ್ನೇ ಪ್ಯಾಕ್ ಮಾಡಿಬಿಡಿ ಸರಿ ನಾವು ಮತ್ತೆ ಬರ್ತೇವೆ ಹಾಂ ಮತ್ತೇನೂ ಇಲ್ಲ ಸರಿ ಇದನ್ನು ತಗೋ ಹಾಂ ಸರಿ ಆಯಿತು